ಶಿಕ್ಷಣದ ವಿವಿಧ ಹಂತಗಳ ನಡುವಿನ ಅಸಮರ್ಪಕ ಸಹಯೋಗ ಮತ್ತು ಸಮನ್ವಯದ ಸಮಸ್ಯೆಯನ್ನು ಕರ್ನಾಟಕ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಹೇಗೆ ಪರಿಹರಿಸ್ತಿದೆ ಅಂತ ಒಂದು ಪ್ರಶ್ನೆಯಿದೆ ವಿಷಯ ತುಂಬ ಚೆನ್ನಾಗಿದೆ ಯಾಕಂದರೆ ಅಸಮರ್ಪಕ ಸಹಯೋಗ ಇದೆ ಯಾಕಂದ್ರೆ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಇದೆ ಈಗ ನಮ್ಮ ಜಿಲ್ಲೆಗೆ ಬಂದರೆ ಬೆಂಗ್ಳೂರು ಉತ್ತರ ವಿಶ್ವವಿದ್ಯಾಲಯ ಇದೆ ಇನ್ನು ಅರುವತ್ತು ಕಿಲೋಮೀಟ್ರ್ ಬೆಂಗಳೂರು ಬೆಂಗ್ಳೂರ್ನಲ್ಲಿ ಎರಡು ವಿಶ್ವವಿದ್ಯಾಲಯ ಇದೆ ಬೆಂಗ್ಳೂರು ಕೇಂದ್ರೀಯ ವಿಶ್ವವಿದ್ಯಾಲಯ ಜ್ಞಾನ ಗಂಗೋತ್ರಿ ಇನ್ನು ತುಮ್ಕೂರ್ಗೊಂದು ವಿಶ್ವವಿದ್ಯಾಲಯ ಇದೆ ಮೈಸೂರ್ನಲ್ಲಿ ಮಾನಸ ಗಂಗೋತ್ರಿ ಇದೆ ಕೆ ಎಸ್ ಓ ಯು ಇದೆ ತಿರ್ಗಿ ಮಂಗ್ಳೂರಿಗೋದ್ರೆ ಮಂಗ್ಳೂರು ವಿಶ್ವವಿದ್ಯಾಲಯ ಇದೆ ಕಾರ್ವಾರ್ಕೋದ್ರೆ ಅಲ್ಲೊಂದು ವಿಶ್ವವಿದ್ಯಾಲಯ ಇದೆ ಹುಬ್ಬಳ್ಳಿ ಧಾರವಾಡ ಜಿ ಕೆ ವಿ ಕೆ ಎಪ್ಪತ್ತಾರು ವಿಶ್ವವಿದ್ಯಾಲಯಗಳಿವೆ ಎಲ್ಲರೂ ಪಡ್ಯೋದು ಅದೇ ಪದವಿ ಉದಾಹರಣೆಗೆ ಬಿ ಎ ತಗೊಳ್ತೀವಿ ಎಲ್ಲರೂ ತೊಗೊಳೋದು ಬಿ ಎನೇ ಎಲ್ಲರೂ ಬಿ ಎ ಆರ್ಟ್ಸೇ ಬರೀತಾರೆ ಆದರೆ ವಿಶ್ವವಿದ್ಯಾಲಯಯಿಂದ ವಿಶ್ವವಿದ್ಯಾಲಯಕ್ಕೆ ಅಂದರೆ ಜಿಲ್ಲೆಯಿಂದ ಜಿಲ್ಲೆಗೆ ಅಂತನೇ ಮಾತಾಡ್ಬೋದು ನಾವು ಇವಾಗ ಸಿಲಬಸ್ ಚೇಂಜ್ ಇರ್ತದೆ ಪಠ್ಯಕ್ರಮ ಬೇರೆ ಇರ್ತದೆ ಶಿಕ್ಷಣ ಶೈಲಿ ಬೇರೆ ಇರ್ತದೆ ಅದು ಎಲ್ಲದಕ್ಕು ಒಂದೇ ಇಶ್ ಇಲಾಖೆ ಕಾಲೇಜು ಶಿಕ್ಷಣ ಇಲಾಖೆ ಅದುಕ್ಕೊಬ್ರೇ ಉನ್ನತ ಶಿಕ್ಷಣ ಸಚಿವರಿದ್ದಾರೆ ಅದಕ್ಕೆ ನಮ್ಮ ಅಖಂಡ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಶಾಸಕರಾದಂಥ ಶ್ರೀಯುತ ಸುಧಾಕರ್ ಅವ್ರು ಉನ್ನತ ಶಿಕ್ಷಣ ಸಚಿವರು ಅದಕ್ಕೆ ಮುಂಚೆ ಅಶ್ವತ್ಥ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ರು ಅವ್ರ ಕಾಲದಲ್ಲೂ ಅಷ್ಟೇ ಇವ್ರ ಕಾಲದಲ್ಲೂ ಅಷ್ಟೇ ಈ ಅಸಮರ್ಪಕ ಸಹಯೋಗಾನ ಸ್ವಲ್ಪ ಸಮನ್ವಯ ಮಾಡಿ ಎಲ್ಲರ್ಗೂ ಇಕ್ವಲೆಂಟ್ ಮಾಡೋದಕ್ಕೆ ಎಲ್ಲರೂ ಸಮ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದೆ ಇಲ್ಲ ಅಂತೇಳಲಿಲ್ಲ ಅದಕ್ಕೇ ಅಂತರ ವಿಶ್ವವಿದ್ಯಾಲಯ ಕೂಡ ಕೂಟುಗ್ಳು ನಡೆಯುತ್ತೆ ಚರ್ಚಾ ಸ್ಪರ್ಧೆಗಳಂತೆ ಅನೇಕ ಥರದ ಭೌತಿಕ ಚಟುವಟಿಕೆಗಳು ಬೌದ್ಧಿಕ ಚಟುವಟಿಕೆಗಳು ಸರ್ಕಾರದಿಂದ ನಡೆಯುತ್ತದೆ ಅನೇಕ ವಿಚಾರಗೋಷ್ಠಿಗಳು ನಡೆಯುತ್ತದೆ ಈ ಕೋವಿಡ್ ಬಂದು ಹೋದ ನಂತರದ ದಿನಗಳಲ್ಲಿ ಈ ಅಸಮರ್ಪಕತೆ ಜಾಸ್ತಿಯಾಗ್ಬಿಟ್ಟಿದ್ದಾವೆ ಜುಲೈ ಆಗಸ್ಟ್ಗೆ ಪರೀಕ್ಷೆ ಮುಗಿತಾಯಿತ್ತು ಸೆಪ್ಟಂಬರಿಂದ ಹೊಸ ವರ್ಷ ಶುರುವಾಗ್ತಾಯಿತ್ತು ಈಗ ಹಂಗಿಲ್ಲ ಡಿಸೆಂಬರ್ವರ್ಗು ಪರೀಕ್ಷೆಗಳೇ ಆಗ್ತಾ ಇವೆ ಸೆಮಿಸ್ಟ್ರು ಪರೀಕ್ಷೆಗಳು ಹಂಗಾಗಿ ಈ ಅಸಮಾನತೇನ ಸಮ ಮಾಡಬೇಕಂದ್ರೆ ಒಂದೋ ಪರೀಕ್ಷೆಗಳನ್ನ ಎಲ್ಲ ವಿಶ್ವವಿದ್ಯಾಲಯ್ದಲ್ಲಿ ಒಂದೇ ಕಾಲ್ದಲ್ ಮಾಡಬೇಕು ಆಗೇನಾಗುತ್ತೆ ಒಂದಷ್ಟು ಸಿಂಕ್ರನೈಸ್ ಅಂತೇನೇಳ್ತೀವಿ ನಾವು ಆಗುತ್ತೆ ಅದೇ ರೀತಿ ವಿಶ್ವವಿದ್ಯಾಲಯಗಳ ನಡುವಿನ ಅಂತರ ಏನಿದೆ ಅಲ್ಲೊಬ್ಬರು ಕುಲಪತಿ ಇರ್ತಾರೆ ಅವ್ರು ಒಂದು ಯಾವುದೋ ಒಂದು ವಾದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ ಸೀಮಿತರಾಗಿರ್ತಾರೆ ಇನ್ನೊಂದು ವಿಶ್ವವಿದ್ಯಾಲಯಕ್ಕೆ ಇನ್ನೊಬ್ರು ಕುಲಪತಿ ಉಪ ಕುಲಪತಿ ಇರ್ತಾರೆ ಎಲ್ಲ ವಿಶ್ವವಿದ್ಯಾಲಯಗಳ ಕುಲಪತಿ ಬಂದು ರಾಜ್ಯಪಾಲರೇ ಅಲ್ಲಿ ಸ್ಥಾನೀಯವಾಗಿ ಉಪಕುಲ್ಪತಿ ಅಂತ ಎಲ್ಲ ಕಡೆ ಇರ್ತಾರೆ ಅವ್ರ ಅವರ ಈಗೋ ಅವರ ಇದುಕ್ಕೆ ತಕ್ಕನಂಗೆ ಒಂದಷ್ಟು ಅಜೆಂಡಾನ ಇಟ್ಟುಕೊಂಡು ಒಂದಷ್ಟು ಸಿಲೆಬಸ್ಗಳನ್ನ ಬದಲಾಯ್ಸೋಂಥದ್ದು ಒಂದಷ್ಟು ಲೆಚ್ಚರರ್ಸ್ನ ಅವ್ರ್ಗೆ ಬೇಕಾದೋರನ್ನ ಹಾಕ್ಕೊಳ್ಳೋಂಥದ್ದು ನಡೀತಾ ಇದೆ ಅದು ಇವೆಲ್ಲದ್ರ ಮಧ್ಯೆ ವಿದ್ಯಾರ್ಥಿಗಳ ಭವಿಷ್ಯ ಮಸುಕಾಗ್ಬಾರ್ದು ಅಂತ ರಾಜ್ಯ ಸರ್ಕಾರ ಒಂದಷ್ಟು ಯೋಜ್ನೆಗಳು ತರ್ತಾ ಇದೆ ಉದಾಹರಣೆಗೆ ಮೊನ್ನೆ ಯಾವುದೋ ಒಂದು ಸಂಸ್ಥೆ ಜೊತೆ ರಾಜ್ಯ ಸರ್ಕಾರ ಒಂದು ಎಮ್ ಓ ಯು ಮಾಡಿದೆ ಎಲ್ಲ ವಿಶ್ವವಿದ್ಯಾಲದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಮಾನವಾಗಿ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗ್ಳಿಗೆ ಸಂಬಂಧಪಟ್ಟಂಗೆ ಒಂದು ಶಿಕ್ಷಣ ಕೊಡಬೇಕು ಅಂತ ಒಂದು ಸಂಸ್ಥೆ ಜೊತೆಗೆ ರಾಜ್ಯ ಸರ್ಕಾರ ಒಂದು ಎಮ್ ಓ ಯು ಮಾಡಿದೆ ಈ ಥರ ಅನೇಕ ಚಟುವಟಿಕೆಗಳು ರಾಜ್ಯ ಸರ್ಕಾರದ ಕಡೆಯಿಂದ ನಡೀತಾ ಇರೋದರಿಂದ ವಿಶ್ವವಿದ್ಯಾಲಯಗಳ ನಡುವಿನ ಅಂತರ ಕಮ್ಮಿಯಾದರೆ ಅದು ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ